ಎಲೆಕ್ಟ್ರಿಕ್ ಬ್ಲ್ಯಾಂಕೆಟು ತುಂಬ ಅಪಾಯಕಾರಿ ವಸ್ತು ಅಂತಲೇ ಏಳಬೋದು ಏಕೆಂದ್ರೆ ಈ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮನುಷ್ರು ಚಳಿಗಾಲದಲ್ಲಿ ಬೆಚ್ಚಗಾಗಿ ಇರಲು ಇದು ಸಪೋರ್ಟ್ ಮಾಡುತ್ತೆ ಅಂತ ಇದು ಯಾವ ರೀತಿ ವರ್ಕಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟು ಒಂದು ಚಾರ್ಜಿಂಗ್ ಮೂಲಕ ವರ್ಕಾಗುತ್ತೆ ಇನ್ನೊಂದು ಕರೆಂಟಿಗೆ ಪ್ಲಗ್ ಹಾಕಿಬಿಟ್ಟು ಯೂಸ್ ಮಾಡ್ತಾರೆ ಇದು ಇವಾಗ ಇದರಲ್ಲಿ ಕರೆಂಟ್ ಸಪ್ಲೈ ಆಗೋದು ಮತ್ತೆ ಕರೆಂಟಿನಂಶ ಇರೋದ್ರಿಂದ ಇದರಲ್ಲಿ ತುಂಬ ಶಾಕ್ ಹೊಡಿಯೋ ಚಾನ್ಸಸ್ಸು ತುಂಬ ಜಾಸ್ತಿಯೇ ಇದೆ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟಿಂದ ಅದು ಕರೆಂಟಿನಂಶ ಇರೋದ್ರಿಂದ ಅದು ಎಲ್ತಿಗೆ ಒಳ್ಳೆದಲ್ಲ ನರಗಳಿಗೆ ತೊಂದರೆ ಆಗುತ್ತೆ ಮತ್ತು ಈಗ ವಯಸ್ಸಾದವರು ಪ್ರೆಗ್ನೆಂಟ್ ಲೇಡಿಗಳು ಇಂಥವ್ರೆಲ್ಲ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ನ ಯೂಸ್ ಮಾಡಬಾರ್ದು ಚಿಕ್ಮಕ್ಳುಗಳು ಯೂಸ್ ಮಾಡಬಾರ್ದು ಏಕೆಂದ್ರೆ ಅವ್ರದ್ದು ಸ್ಕಿನ್ ಎಲ್ಲ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಆದ್ರಿಂದ ಇಂಥವ್ರು ಕೂಡ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ನ ಯೂಸ್ ಮಾಡೋಕ್ಕಾಗೊಲ್ಲ ಮತ್ತೆ ಇದ್ರ ಈ ರೀತಿ ಎಲ್ಲರೂ ಯೂಸ್ ಮಾಡೋಕ್ಕಾಗ್ಲಿಲ್ಲ ಅಂದರೆ ಇದು ಒಂದು ಒಂದು ಕಡಿಮೆ ಯೂಸ್ ಮಾಡೋ ಪ್ರಾಡಕ್ಟಾಗಿದೆ ಅಂದರೆ ಇದು ತುಂಬ ವೇಶ್ಟ್ ಅಂತಲೇ ಹೇಳ್ಬೋದು ಮತ್ತು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಕಿನ್ ಅಲರ್ಜಿ ಆಗುತ್ತೆ ಮತ್ತು ಏರ್ ಫಾಲು ನ ನರಗಳು ವೀಕಾಗ್ತವೆ ಮತ್ತು ಈ ರೀತಿ ತೊಂದ್ರೆಗಳು ಬರುತ್ತೆ ಬಾಡಿ ಪೈನು ಈ ರೀತಿ ತೊಂದ್ರೆಗಳು ತುಂಬಾನೆ ಆಗುತ್ತೆ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟಿಂದ ಮತ್ತು ಇವಾಗ ಜಾಸ್ತಿ ಓವರ್ ಈಟಾದಾಗ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟು ಸ್ಕಿನೆಲ್ಲ ಸುಟ್ಟೋಗೋ ಚಾನ್ಸಸ್ಸಿರುತ್ತೆ ಈ ರೀತಿ ತೊಂದ್ರೆಗಳು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟಿಂದ ತುಂಬಾನೇ ಮನುಷ್ರು ಅನುಭವಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಇವಾಗ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟು ನೀವು ಯೂಸ್ ಮಾಡ್ತಾಯಿರ್ತಿರ ಅದೇನೋ ಒಂದು ಸ್ವಲ್ಪ ತೊಂದರೆ ಆಗಿ ಅದಕ್ಕೆ ಶಾರ್ಟ್ ಸರ್ಕ್ಯೂಟು ಈ ರೀತಿ ಎಲ್ಲ ಆದರೆ ಬೆಂಕಿ ಹತ್ಕೋಬೋದು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟು ಆದ್ರಿಂದ ಮನ್ಷನಿಗೆ ತುಂಬ ದೇಹಕ್ಕೆ ಹಾನಿಯಾಗುತ್ತೆ ಅಂತಲೇ ಹೇಳ್ಬೋದು ಆದ್ರಿಷ್ಟು ನಾವು ಈ ರೀತಿ ಪ್ರಾಡಕ್ಟ್ಗಳ್ನ ನಾವು ಯೂಸ್ ಮಾಡಬಾರ್ದು ಯಾಕೆಂದ್ರೆ ನಾವು ನ್ಯಾಚುರಲ್ ಪ್ರಾಡಕ್ಟಾಗಿ ನಾವು ನ್ಯಾಚುರಲ್ ಬ್ಲ್ಯಾಂಕೆಟ್ಗಳು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೇದು ಸುಮ್ನೆ ನಾವು ಚಳಿಗಾಲದಲ್ಲಿ ಬೆಚ್ಚಗೆ ಮಾಡೋಕೋಸ್ಕರ ಯೂಸ್ ಮಾಡ್ಕೊಳ್ತೀವಿ ಆದರೆ ಇದ್ರಿಂದ ನಮಗೆ ಸ್ಕಿನ್ನು ಬ್ರೈನು ಮತ್ತು ಬಾಡಿ ಪಾರ್ಟ್ಸ್ಗಳೆಲ್ಲ ಡ್ಯಾಮೇಜ್ ಆಗಿರೋದ್ರಿಂದ ಇದು ಯೂಸ್ ಫುಲ್ ಪ್ರಾಡಕ್ಟ್ ಅಂತೂ ಅಲ್ವೇ ಅಲ್ಲ ಇದರಿಂದ ತುಂಬ ಡೇನ್ ಡೇಂಜರಸ್ ರಿಸ್ಕ್ ಇದೆ ಅಂತಲೇ ಹೇಳ್ಬೋದು ಆದಷ್ಟು ನಾವು ಈ ಥರ ಪ್ರಾಡಕ್ಟ್ಗಳ್ನ ಯೂಸ್ ಮಾಡಬಾರ್ದು